ಹಲೋ ನಾನು ಮೊನ್ನೆ ಮೊಬೈಲ್ ತಗೊಂಡಾಗ ನೀವು ಅದರ ಜೊತೆ ಚಾರ್ಜರ್ ಕೊಡಲಿಲ್ಲ ನಾನು ನಿಮ್ಮ ಶಾಪಲ್ಲಿ ಬಂದು ಚಾರ್ಜರ್ ಕಲೆಕ್ಟ್ ಮಾಡಿದೆ ಆದರೆ ನೀವು ಆ ಚಾರ್ಜರ್ ಮಾತ್ರ ನೀವು ಡೂಪ್ಲಿಕೇಟ್ ಕೊಟ್ಟಿದ್ದಿರಿ ಆ ಸೆಟ್ಗೆ ಸೂಟೇ ಆಗೋದಿಲ್ಲ ಅದು ಚಾರ್ಜ್ ಅದು ತುಂಬ ಶೇಕ್ ಆಗ್ತದೆ ಅದು ಹಿಂಗೆ ಒತ್ತಿ ಹಿಡಿದು ಹಾಕಬೇಕು ಅದು ಮತ್ತು ಅದು ಚಾರ್ಜು ಸರಿ ಆಗ್ತಾಯಿಲ್ಲ ಕೆಲವೊಮ್ಮೆ ಚಾರ್ಜ್ ಆಗ್ತದೆ ಕೆಲವು ಚಾರ್ಜ್ ಆಗ್ತಾಯಿಲ್ಲ ನೀವು ಒಳ್ಳೆ ಪ್ರಾಡಕ್ಟ್ ಕೊಡಲಿಲ್ಲ ನಾವು ತಗೊ ನೋಡೋಕೆ ನೀವು ಅಷ್ಟು ದುಡ್ಡು ಕೊಟ್ಟು ತಗೊಂಡಿದ್ದೀರಿ ಆದರೂ ಇಷ್ಟು ಕಳಪೆ ಮಾಲು ಕೊಟ್ಟಿದ್ದೀರಿ ಇದು ನಮಗೆ ಇಷ್ಟ ಆಗಲಿಲ್ಲ ನೀವು ಈ ರೀತಿ ಮಾಡು ಅಂತ ನೀವು ಕಸ್ಟಮರ್ನ ಕಳ್ಕೊಳ್ತೀರ ಚಾರ್ಜರ್ ಅದು ಏನು ಸುಖ ಇಲ್ಲ ನನಗೆ ನೋಡಿದರೆ ಅದು ಹಳೆ ಚಾರ್ಜರ್ ಇದ್ದ ಹಾಗೆ ಇದೆ ಅದರ ಮೇಲಿನ ಪಿನ್ನು ಅಷ್ಟೆ ಶೇಕ್ ಆಗ್ತದೆ ವಯರನ್ನು ಸಹ ಉದ್ದ ವೈರ್ ಎಲ್ಲ ಕಟ್ ಕಟ್ ಶೇಕ್ ಆಗ್ತದೆ ಅದು ಹೀಗೆ ಸ್ಟ್ರೇಟ್ ಮಾಡಿದರೆ ಚಾರ್ಜ್ ಆಗ್ತದೆ ಬೆಂಡ್ ಮಾಡಿದರೆ ಚಾರ್ಜ್ ಆಫ್ ಆಗ್ತದೆ ಕಳಪೆ ಚಾರ್ಜರ್ ಕೊಟ್ಟಿದ್ದೀರಿ ನೀವು ಅದು ಒರಿಜಿನಲ್ ಅಲ್ಲ ನೀವು ಈ ಸೆಟ್ಟಿನ ಒಟ್ಟಿಗೆ ಬರುವ ಚಾರ್ಜರ್ ಇದ್ದ ಹಾಗೆ ಇಲ್ಲ ಇದು ಇದು ಬೇರೆಯೇ ಡೂಪ್ಲಿಕೇಟ್ ಚಾರ್ಜರ್ ತರಿಸಿ ನಮಗೆ ಜನರಿಗೆಲ್ಲ ಮೋಸ ಮಾಡ್ತಾಯಿದ್ದೀರಾ ಈ ರೀತಿ ಮಾಡಿದರೆ ನೀವು ಈ ಕಸ್ಟಮರ್ ಕಳ್ಕೊಂಡ್ಬಿಡ್ತೀರಿ ನಿಮ್ಮ ಮೇಲೆ ಏನು ವಿಶ್ವಾಸ ಇಟ್ಟು ನಾವು ಬ್ಲೈಂಡ್ ಆಗ್ತಾಯಿದ್ದೀವಿ ನಾವು ಅಲ್ಲಿ ಸರಿ ಚೆಕ್ಕು ಸಹ ಮಾಡಲಿಲ್ಲ ನಿಮ್ಮೇಲೆ ವಿಶ್ವಾಸ ಇಟ್ಟು ನೀವು ಕೊಟ್ಟ ಬಾಕ್ಸ್ ಪೀಸನ್ನು ಅನ್ನು ಹಾಗೆ ಇದ್ಕೊಂಡು ಬಂದಿದ್ದೇವೆ ಇಲ್ಲಿ ಮನೆ ಬಂದು ಚಾರ್ಜ್ ಹಾಕಿ ನೋಡ್ತೀವಿ ನೀವು ಅದು ಡೂಪ್ಲಿಕೇಟ್ ಕೊಟ್ಟಿದ್ದೀರಿ ಈ ರೀತಿ ಮೋಸ ಮಾಡ್ಬಾರ್ದು ಇದು ನಾವು ನಾಳೆ ಬರ್ತೀವಿ ನಮಗೆ ಬೇರೇ ಚಾರ್ಜರ್ ಕೊಡಿ ಈ ಚಾರ್ಜರ್ ನೀವೇ ಇಟ್ಕೊಳ್ಳಿ ಓಕೆ ಫೋನ್ ಇಡ್ತೀನಿ ಥ್ಯಾಂಕ್ಯೂ